ನಾನು ನೋಡಿದ ಸ್ಥಳಗಳು ಮೊದ್ಲೆದಾಗಿ ಹಂಪಿ ಹಂಪಿಯಲ್ಲಿರುವ ಇರ್ತಕ್ಕಂಥ ಐತಿಹಾಸಿಕ ಸ್ಥಳಗಳಂದರೆ ಕಲ್ಲಿನ ತೇರು ಕಲ್ಲಿನ ಕೋಳಿ ಒಂದು ಕಂಬದಲ್ಲಿ ಹದಿನಾರು ಕಂಬ ಆನೆಸಾಲು ಒಂಟೆ ಸಾಲು ಆಮೇಲೆ ಮಹಾನವಮಿ ದಿಬ್ಬ ಕಮಲ್ದುವಿನ ಬಾವಿ ಕಮಲ್ದುವಿನ ಬಾವಿ ಆಮೇಲೆ ರಾಮ್ಲಕ್ಷ್ಮಣನ ಗುಡಿ ಹಂಪಮ್ಮ ಪಂಪಾಪತಿ ಅವ್ರ ದೇವಸ್ಥಾನಗಳು ಆಮೇಲೆ ಮೂರ್ತಲವಿ ಬಸವಣ್ಣ ಮುದ್ದನ್ ವೀರ್ಭದ್ರ ಉಗ್ರ ನರಸಿಂಹ ಬಡವಿ ಲಿಂಗ ಅಲ್ಲಿಂದ ಅಪ್ ಮುಂದೆ ಸೊಲ್ಪ ಬಂದರೆ ಕಮಲ ಹಾಲು ಆಮೇಲೆ ರಾಣಿ ಸ್ನಾನಗೃಹ ಇವೆಲ್ಲ ನಾವು ನೋಡಿದ ಸ್ಥಳಗಳು ಮುಂದೆ ಬಂದ್ನ್ಯಾಪ್ಪಂದರೆ ಒಂದು ಕಂಬದಲ್ಲಿ ಹದಿನಾರು ಕಂಬ ಅದನ್ನ ನೋಡಿದ್ದೀವಿ ಆಮೇಲೆ ಹಣ್ಣಾತ ಇದು ತೇಳ ಮನಿಗಳು ನೆಲ್ದಗಿರ್ತಾವಲ್ಲ ಆ ಮನಿಗಳು ಅವುನ್ನು ನೋಡಿದ್ದೀವಿ ಆಮೇಲೆ ಈಶ್ವರ ಲಿಂಗಾನು ನೋಡಿದ್ದೀವಿ ಅಲ್ಲಿ ನಾವು ಎಲ್ಲ ಮಕ್ಕಳ ಕರ್ಕಂದು ನಾವೆಲ್ಲ ಟ್ರಿಪ್ ಹೋಗ್ತಿದ್ವಿ ಅದು ನಮಗೆ ಎಲ್ಲದು ಇಷ್ಟವಾದ ಸ್ಥಳಗಳು ಅಲ್ಲೆಲ್ಲ ಆಮೇಲೆ ಸೀತೆಸರ್ಗ ಅಂತ್ಹೇಳಿ ಅಲ್ಲಿ ಕಲ್ಲಿನ ಪಡ್ಕಾನಾಗಿದೆ ಅದನ್ನ ನೋಡಿದ್ದೀವಿ ಆಮೇಲೆ ಅಲ್ಲಿ ಇನ್ನು ಹತ್ತಿರ ಇರೋ ಸ್ಥಳ ಅಂದರೆ ಮುಲಗ್ಯಾಮ್ಮ ದೇವಸ್ಥಾನ ಮುಲಗ್ಯಾಮ್ಮನ್ನ ದೇವಸ್ಥಾನ್ದಲ್ಲಿ ವಿಶೇಷತೆ ಏನಂದರೆ ಅಲ್ಲಿ ವ ಭಾಳ ಜನನು ಅಲ್ಲಿ ದೇವಿ ಪೂಜೆ ಮಾಡ್ಸ್ತಾರಲ್ಲ ಅದಕ್ಕೆಲ್ಲ ಬೇಟೆ ಮಾಡ್ತಾರ ಬೇಟೆಗೆ ಪ್ರೇಮಸ್ ಅಲ್ಲಿ ಅಮ್ಮ ಆ ನಂತರ ಇಲ್ಲಿ ಡ್ಯಾಮಿಗೆ ಬಂದರೆ ಅಲ್ಲಿ ಫಿಶ್ಶು ಫೇಮಸ್ ಅಣೆಕಟ್ಟಿನಲ್ಲಿ ಒಳ್ಳೊಳ್ಳೆಯ ಫಾರ್ಕ್ಗಳದೆ ಮಕ್ಳು ಕರ್ಕಂದು ನಾವು ಸಾಯಂಕಾಲ ಹೋಗಿ ಟಿಫನ್ ಕಟ್ಕಂದ್ ಹೋಗಿ ಆಟ ಆಡಿ ಮಕ್ಕಳೆಲ್ಲ ಆಟ ಆಡ್ಸ್ಕಂದ್ ಬರ್ತೀವಿ ಈ ಕಡೆ ಸ್ವಲ್ಪ ಮುಂದೆ ಬಂದರೆ ಹೊಸ್ರಮ್ಮ ದೇವಸ್ಥಾನ ಇದೆ ಅಲ್ಲಿನೂ ಭಾಳ ಚೆನ್ನಾಗಿ ಪೂಜೆ ಪುರಸ್ಕಾರಗಳು ನಡಿತಾವು ಆಮೇಲೆ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಅದೂನು ಭಾಳ ಚೆನ್ನಾಗಿದೆ ನಂತರ ಇಲ್ಲಿ ಕಮಲಾಪುರದತ್ರ ಗಾಳ್ಯಮ್ಮ ದೇವಿ ದೇವಸ್ಥಾನ ಐತಿ ಅಲ್ಲಿನೂ ಬೇಟೆ ಮಾಡ್ತಾರಾ ಆಯಮ್ಮನೂ ಭಾಳ ಪವರ್ಫುಲ್ ದೇವರು ಹಂಪಿ ಪ್ರವಾಸಕ್ಕೆ ಬರಾವ್ರು ಅಲ್ಲಿಂದ ತೆಗೆದ್ಕೊಳ್ತಾರಲ್ಲ ಆ ಸಾಮಾನುಗಳು ಬಟ್ಟೆಗಳು ಆಮೇಲೆ ತಬಲ ಉಡುಗೆಗಳು ಉಡುಗೆಗಳು ಅವೆಲ್ಲ ಡ್ಯಾಮನು ಡ್ಯಾಮನು ಚೆನ್ನಾಗೈತೆ ಮುಲಗ್ಯಾಮ್ಮ ಆಮೇಲೆ ಒಸ್ರಮ್ಮ ಇವೆಲ್ಲ ನಾವು ನೋಡಿ ಈ ಕಡೆ ಬಂದರೆ ಇದು ಅಂಕ್ ಸಮುದ್ರ ಅಂತೈತಿ ಅಲ್ಲಿನು ಪಕ್ಷಿದಾಮ ಐತಿ ಅಲ್ಲಿನೂ ಮಕ್ಳನ್ನ ಕರ್ಕೊಂಡೋಗಿ ನಾವು ಊಟ ಗೀಟ ಮಾಡ್ಕ್ಯಾಮ್ಬ ಬರ್ತೀವಿ ಸಾಯಂಕಾಲ ಬ್ಯಾರೆ ದೇಶ್ದಿಂದ ಪಕ್ಷಿ ಪ್ರಾಣಿಗ ಪಕ್ಷಿಗಳು ಅಲ್ಲೆ ವಲಸೆ ಬರ್ತಾವು ಇಲ್ಲೇ ಗುಂಡ ಪಾರೆಸ್ಟ್ ಇದೆ ಅಲ್ಲಿ ಮಕ್ಳು ಕರ್ಕೊಂಡೋಗಿ ಸಾಯಂಕಾಲ ಟಿಫನ್ ತಗಂಡೋಗಿ ಅಲ್ಲಿ ಊಟ ಮಾಡ್ಕ್ಯಾಂದು ಸಾಯಂಕಾಲ ಅಲ್ಲಿನೂ ಪಕ್ಷಿ ಬರ್ತಾವು ಆಮೇಲೆ ಅಲ್ಲಿ ಮೀನುಗುಳು ಸಹ ಡೊ ಇದು ಹಡ್ಗನಿಂದ ಎಳಿತಾರ ಅವೆಲ್ಲ ನೋಡ್ಕ್ಯಾಬರ್ತೀವಿ ಇವೆಲ್ಲ ನಮಗೆ ಕಣ್ವಿ ವೀರ್ಬದ್ರ ಅದನ್ನು ಒಳ್ಳೆಯ ದೇವಸ್ಥಾನ ಹಾಗಾಗಿ ನಾವಿಲ್ಲೆಲ್ಲ ಸುತ್ತ ಮುತ್ತು ಭಾಳ ಚೆನ್ನಾಗಿ ದೇವಸ್ಥಾನ್ಗಳವೆ ನಾವು ಇಷ್ಟೆಲ್ಲ ನೋಡಿದ್ದೀವಿ ನಾವು ಇಲ್ಲಿ ಮರಮ್ನಳ್ಳಿಯಲ್ಲಿ ಆಂಜನೇಯ ರಾಮಲಕ್ಷ್ಮಣ ದೇವಸ್ಥಾನ ಈಶ್ವರ ದೇವಸ್ಥಾನ ಭಾಳ ಪ್ರಸಿದ್ಧಿ ಪಡ್ಕೊಂದವು ಆಂಜನಾದ್ರಿ ಬೆಟ್ಟ ಆಂಜನೇಯ ಸ್ವಾಮಿ ಅಲ್ಲಿನೂ ಕೆಲವೊಂದು ದೇವಸ್ಥಾನಗಳಿವೆ ಅವ್ನು ಚೆನ್ನಾಗಿದ್ದವೆ ಆಮೇಲೆ ಕಿಸ್ಕಿಂದ ಕಿಸ್ಕಿಂದ ಅಲ್ಲಿನೂ ಮಕ್ಳು ಕರ್ಕೊಂಡೋಗಿ ನಾವು ಆಟ ಆಡ್ಕೊಂಬರ್ತೀವಿ ತಿಂಗ್ಳಿಗೊಂದ್ಸಲ ಎರಡು ತಿಂಗಳಿಗೊಂದ್ಸಲ ಹೋಗ್ತೀವಿ ಗಾಳ್ಯಮ್ಮನ ಗುಡಿ ಅಂತೈತೆ ಅಲ್ಲಿ ಗಾಳ್ಯಮ್ಮನು ಗಾಳ್ಯಮ್ಮನ ದೇವಸ್ಥಾನ ಚೆನ್ನಾಗೈತೆ ಅವೆಲ್ಲ ನಾವೆಲ್ಲ ನೋಡ್ಕಂಡು ಬರ್ತೀವಿ ಅಲ್ಲಿ ಹ್ಞೂ ನಾವು ಮರಮ್ನಳ್ಳಿಯಲ್ಲಿ ಇನ್ನೊಂದು ದೇವಸ್ಥಾನ ಐತಿ ದುರ್ಗಮ್ಮ ದೇವಸ್ಥಾನ ಅಂತ ಅದು ರಾಂಪುರ ದುರ್ಗಮ್ಮ ಅಂತ್ಹೇಳಿ ಅಲ್ಲಿನೂ ಭಕ್ತಾದಿಗಳು ಭಾಳ ಜನ ನಡ್ಕಂತಾರೆ ಆಮೇಲೆ ಇಲ್ಲಿ ಗರ್ಗಾನಾಗ್ಲಾಪುರತ್ರ ಆ ಕಡೆ ಒಪ್ಪತೇಶ್ವರ ದೇವಸ್ಥಾನೈತಿ ಇಲ್ಲೆಲ್ಲ ಸುತ್ತ ಮುತ್ತ ಅಂದರೆ ಭಾಳ ದೇವಸ್ಥಾನಗಳೈವೆ